ದುಬೈ ಭಾರಿ ಒಣ ರೊಕ್ಕಸೆಳೆದ ಊರ ಯಾಕೆಂದ್ರ ಇಲ್ಲಿನವು ಫ್ಲೈಟಿಗೆ ಹೋಗ್ಲಿಕ್ಕೆ ಒಂದು ಲಕ್ಷ ಎರಡು ಲಕ್ಷ ಒಬ್ರಿಗೆ ಬೇಕು ಅಲ್ಲಿ ದುಬೈ ಹೋಗಿದ್ ಬಾದು ನೋ ಅಲ್ಲೆಲ್ಲ ನೋಡ್ಲಿಕ್ಕೆ ಭಾಳಷ್ಟು ದುಡ್ಡು ಭಾಳ ಅದ ಅಲ್ಲೆ ನೋಡೋಕೆ ಭಾಳ ಭಾಳ ಭಾಳ ಅದು ಮರ್ರೆ ಹೆಂಗೆಂಗೆ ನೋಡ್ಲತ್ತೇವು ಹೇಗೇಗೆ ಹೋಗ್ಲತ್ತೆ ಅಂದರೆ ದುಡ್ಡು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಆಕತ್ತ ಹೋಯ್ತದೆ ಆದಾಗಂದ್ರೆ ಹೆಚ್ಚಂದ್ರೆ ಇರೋದು ಭಾಳಲ್ಲಿ ಲಾಡ್ಜ್ನಾಗ ಇರೋದೆ ದುಡ್ಡು ಭಾಳ ಹೆಚ್ಚಿ ಅಂದ್ರೆ ಒಂದೊಂದು ಲಾಡ್ಜ್ ಅಂದ್ರೆ ಒಂದು ದಿನಕ್ಕ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇರ್ತದ ಅದು ನಮ್ಮ ಇಂಡಿಯನ್ ಕಾಷ್ಟ್ನಾಗ ಅಂದ್ರೆ ಹೆಚ್ಚಿಗೆ ಇರ್ತದೆ ಹಾಗಾಗಿ ದುಡ್ಡು ಭಾಳಷ್ಟು ಹೋಗ್ತದ ನಾವು ಅಂದ್ರೆ ಬುರ್ಜ್ ಖಲೀಫಾದಾಗರೆ ನೋಡ್ಬೇಕು ಒಂದೊಂದು ದಿನಕ್ಕ ಒಂದೊಂದು ಲಕ್ಷ ಆತು ಇಷ್ಟಿಷ್ಟು ಇಂತಷ್ಟು ದುಡ್ಡು ಕೊಟ್ಟಿ ಕೊಟ್ಟಿ ಹೋಗ್ಬೇಕು ನೋಡ್ಲಕ್ಕ ಯಾರಾದ್ರು ಇಷ್ಟ ಇದ್ದರೆ ಹೋಯ್ತರ ಅವ್ರ್ಗೆ ಇಷ್ಟ ಆಗದ ಹೋಗಲ್ಲ ಇಂತಿಷ್ಟು ನಮ್ಮ ಇಂಡಿಯಾದಲ್ಲೆ ನೋಡ್ಲಕ್ಕ ಎಷ್ಟೊ ಸುಮಾರು ಅವ ಪ್ಲೇಸ್ಗಳು ಮರು ನಾವು ಹೋಗಲೆದು ಇಲ್ಲೆಲ್ಲ ಸಸ್ತ ಇದೆಲ್ಲ ತಿರಿದಿಂತಲ್ಲಿ ಹೋಗಿ ಬರ್ದು ನೋಡೋದು ಅಷ್ಟೆ ಅಲ್ಲ ಅದಕ್ಕೆ ಹೋಗಿ ನೋಡಿ ಬರ್ತೀವಿ ನಮ್ಮ ಇಂಡಿಯಾದಾಗ ತಿರಗ್ರಿ ಸ್ವಸ್ತಕ್ಕ ರಸ್ತ ಎಲ್ಲಕ್ಕಿಂತ ಭಾಳ ಸಸ್ತಾದ ಇಲ್ಲಿ ಇಂಡಿಯಾದಾಗ ನಮ್ಮ ಮನೆ ತಿರುಪತಿಗೆ ಹೋಗಿದ್ದೆ ಮಾರು ಭಾಳ ಕಮ್ಮಿತ್ತು ರೇಟ್ ಹೋಗಿ ದರ್ಶನ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಅಲ್ಲಿಂದು ಪ್ರಕೃತಿ ನೋಡ್ರೆ ಅವು ಚೆಂದ ಅನ್ನಿಸ್ತದೆ ಎಲ್ಲ ಕಮ್ಮಿ ರೇಟ್ನಾಗೆ ಆಗ್ಯದ ಮರುನೂ ಈಗ ಹೊರ್ಗಿಂದ ದೇಶ್ದಾಗ ಹೋಗ್ಬಂದ್ರೆ ಸುಮಾರು ರೊಕ್ಕ ಹೊತ ಹೇಗಂದ್ರೆ ಇಂಗ್ಲೆಂಡ್ ದುಬಾಯ್ ರಷ್ಯಾ ಪ್ಯಾರಿಸು ಮತ್ತು ಯಾವ್ದನ್ನು ಈಗ ನಮ್ಮದು ಬೇರೆ ಕಂಟ್ರಿಗೆ ಹೋಗ್ಬೇಕಾದ್ರೆ ಸುಮಾರು ದುಡ್ಡು ಹತ್ತವು ಅದೇ ನಮ್ಮ ಇಂಡಿಯಾದಲ್ಲಿ ಹೋದರೆ ಅಷ್ಟು ಹತ್ತಲ್ಲಿ ಕಾರಣ ಏಕೆಂದರೆ ಒಂದು ದೇಶದಿಂದ ಇನ್ನೊಂದು ದೇಶದಾಗ ಹೋಗ್ಲಕ್ಕ ಏರ್ಪ್ಲೇನ್ದಿಂದ ಹೋಯ್ತೆವು ಇಲ್ಲಿ ಇಂಡಿಯದಾಗ ಆದ್ರೆ ನಾವು ಟ್ರೇನು ಟ್ರೇನ್ ಅಂದ್ರೆ ಭಾಳ ಕಮ್ಮಿ ರೇಟ್ರಿ ಟ್ರೈನಾಗಿ ಹೋಗೋದು ಎಲ್ಲಕ್ಕಿಂತ ಕಮ್ಮಿ ರೇಟಂದ್ರೆ ಟ್ರೈನಾಗ ಹೋಗೋದು ಅದ್ರ ಸಲುವಾಗಿ ಪ್ಲೇನ್ಕ್ಕೋಗಕಡೆಯಿಂದಿದ್ದ ದುಡ್ಡು ಹೊರ್ಗಿನ ದೇಶಕ್ಕೆ ಹೋಗೋದಿದ್ದರೆ ಪ್ಲೇನಿಂದೆ ಹೋಗಬೇಕು ಅದ್ರ ಕಡೆಯಿಂದ ದುಡ್ಡು ಜಾಸ್ತಿ ಹತ್ತವು ಈಗ ಶಿಪ್ದಿನ್ನು ಹೋದ್ರರಂದ್ರುನು ಅಲ್ಲುನೂ ಒಂದೊಂದು ತಿಂಗಳು ರೀಚ್ ಆಗ್ಲಕ್ಕ ಒಂದು ತಿಂಗಳು ಬೇಕು ಅದಕ್ಕ ಭೀ ದುಡ್ಡು ಹೆಚ್ಚಿಗೆ ಹತ್ತವು ದುಡ್ಡು ಹೆಚ್ಚಿಗೆ ಹತ್ರುನು ಎಲ್ಲಾರ ಸ್ಟೇ ಮಾಡ್ಲಕ್ಕ ಲಾರ್ಜ್ ಬೇಕು ಹಿಂಗಾಗಿ ಲಾರ್ಜ್ನಾಗುನೂ ದುಡ್ಡು ಭಾಳ ಹೋಗ್ತಾವ ಏನೇನೊ ಚಂದ್ ಚೆನ್ನಂದ್ ಏನರ ನೋಡೋದಿದ್ರುನು ಅಲ್ಲಿ ಎಂಟ್ರಿ ಫೀಸೇ ಬಹಳಷ್ಟಿರ್ತತಿ ನಮ್ಮ ಇಂಡಿಯಾದಲ್ಲಿ ಹಾಗಿಲ್ಲ ಫ್ರೀದಾಗ ಹೋಗಿ ನೋಡಿ ಬರ್ತಿವ್ರಾ ರಾಜಂದು ಅರಮನೆ ಆಗಲಿ ಖಿಲ್ಲ ಆಗಲಿ ಇಲ್ಲೆಲ್ಲ ಹಾಗೆ ಫ್ರೀನಾಗೆ ಬಿಡ್ತಾರೆ ಮೀಡಿಯಾದವರು ಮಗರ್ ಅಲ್ಲಿಲ್ಲ ಹೊರ್ಗಿನ ದೇಶದಾಗ ಒಂದು ಇನ್ಸ್ಟ್ರುಮೆಂಟ್ ನೋಡೋದಿದ್ರು ಬಹಳಷ್ಟು ರೊಕ್ಕ ದುಡ್ಡು ಬೇಕು ಇಲ್ಲಿ ಎಂಥ ಎಂಥವು ಇದ್ದರೂ ಭೀ ನಾವು ಅದಕ್ಕೆ ಬೆಲೆ ಕಟ್ಟಲಾರ್ದಷ್ಟ್ ಪ್ರೈಝ್ ಅದ ನಮ್ಮಲ್ಲಿ ಇಲ್ಲಂದ್ರೆ ಕಟ್ಟೋದಿಲ್ಲ ಹೊರಗಿನ ದೇಶಕ್ಕೆ ಹೋದ್ರೆ ಕಂಪಲ್ಸರಿ ಒಂದು ಕ್ಷಣ ನೋಡಿ ಏನೋಂದು ಛೀಝ್ ನೋಡೊದಿದ್ದರೂ ಅವರು ಎಂಟ್ರಿ ಫೀಸ್ ತಗೊಂಡೆ ತಗೋತಾರೆ ಭಾಳಷ್ಟು ತೊಗೋತ್ತಾರೆ ಹಾಗಾಗಿ ದುಬಾರಿ ಇದ ರೀ ಹೊರ್ಗಿನ ದೇಶ ಇಲ್ಲಿಲ್ಲ ಇಂಡಿಯದಾಗಷ್ಟು